ಹಲೋ ರಂಜಾನಲ್ಲಿ ರಂಜಾನಿಗೆ ನೆಂಟರಿಗೆ ಕರಿಬೇಕೆಂದ್ರೆ ನನಗೆ ನಮಗೆ ತುಂಬ ಇಷ್ಟ ಮುಸ್ಲಿಮ್ಸ್ ಇದರಲ್ಲಿ ತುಂಬ ಇದು ಅದು ಮಹತ್ವ ರಂಜಾನ್ ಅಂದರೆ ಮಹತ್ವ ಅದರಲ್ಲಿ ತಿಂಡಿಗಳು ರಂಜಾನಲ್ಲಿ ಉಪವಾಸ ಇರೋದು ನಮಾಜ್ ಓದೋದು ಒಳ್ಳೆ ಒಳ್ಳೆ ಕೆಲಸನೇ ಮಾಡ್ತೀವಿ ಆದರೂ ತಿಂಡಿಗಳನ್ನು ಹಾಗೆ ಮಾಡ್ತೀವಿ ಎಲ್ರಿಗೂನು ಹಂಚೋದೂ ತುಂಬ ಖುಷಿ ಅನ್ಸತ್ತೆ ಅದರಲ್ಲಿ ರಂಜಾನಲ್ಲಿ ನಾವು ಉಪವಾಸ ಇವಾಗ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಯೆಲ್ಲ ಎದ್ದು ಇಡಬೇಕಲ್ಲ ಆವಾಗ ಮೊಸರು ಜಾಸ್ತಿ ಯೂಸ್ ಮಾಡ್ತೀವಿ ಅದರಲ್ಲಿ ಮಟನ್ ಅದು ಮಟನ್ ಚಿಕನ್ ಅದು ಮೇನ್ ಇರಲೇಬೇಕು ದಿನಾನು ಇರ್ ಇರಲೇಬೇಕು ಅನ್ಸತ್ತೆ ಆದರೆ ಜಾಸ್ತಿ ತಿನ್ನೋವ್ರು ತಿಂತಾರೆ ಇಲ್ದಿರೋರು ಇಲ್ಲ ನಾನು ಇದು ತಿಂಡಿಗಳು ಜಾಸ್ತಿ ಮಾಡಬೇಕು ಆವಾಗ ನಾವು ತಿಂಡಿಗಳು ಮಟನಲ್ಲಿ ಎಷ್ಟು ವೈರೈಟೀಸ್ ಇದೆ ಗೊತ್ತಾ ಎಲ್ಲ ಪಾಲು ಅಂತ ಮಾಡ್ತೀವಿ ಕಬಾಬ್ ಅಂತ ಮಾಡ್ತೀವಿ ಆಮೇಲೆ ಹುರ್ಮ ಮಾಡ್ತೀವಿ ಇದು ಕೈಮಾದು ಶೀಕ್ ಅಂತ ಮಾಡ್ತೀವಿ ಆಮೇಲೆ ಕಂಬಿ ಗಾಡಿ ಚಿಕನ್ ಅಂತ ಮಾಡ್ತೀವಿ ಗಾಡಿ ಕಬಾಬ್ ಅಂತ ಮಾಡ್ತೀವಿ ನಾವು ಅದರಲ್ಲಿ ವೈರೈಟೀಸ್ ಇದೆ ಆಮೇಲೆ ಎಲ್ಲ ಸಾಲ್ಟ್ ಅದು ಸಿಹಿ ಏನೂ ಮಾಡಲ್ಲ ಸಿಹಿ ತಿಂಡಿಗಳಲ್ಲಿ ಸಿಹಿ ಸ್ವೀಟಲ್ಲಿ ಪಾಯಸಗಳಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತೀವಿ ಬಿಟ್ರೋಟ್ ಹಲ್ವಾ ಮಾಡ್ತೀವಿ ಆಮೇಲೆ ಕತೀರಾ ಕತೀರಾ ಗೋನ್ ಅಂತ ಹೇಳ್ತೀವಿ ನಾವು ಅದು ನೆನೆಯೋಕೆ ಹಾಕಿ ಬಿಡ್ತೀವಿ ನೆನ್ಸಿ ಬಿಡ್ತೀವಿ ನೆನೆಸ್ಬಿಟ್ಟು ಅದು ರಾತ್ರಿ ಬೆಳಗ್ಗೆನೇ ಹಾಕ್ತೀವಿ ಸಾಯಂಕಾಲ ಕುಡಿಬೇಕಲ್ಲ ಅದು ಅದರ ಜೊತೆಗೆ ಮಿಕ್ಸ್ ಮಾಡ್ತೀವಿ ಮಾಡ್ಕೊಂಡು ಕತೀರಾವನಲ್ಲಿ ಅದು ಮಾಡ್ತೀವಿ ಆಮೇಲೆ ಹಾಲಲ್ಲಿ ಸ್ವಲ್ಪ ಸಲಾಡ್ಸ್ ಇದೆ ಅದು ಹಾಲಲ್ಲಿ ಮಾಡೋದು ಅದೂನು ಪಾಯಸ ಕೂಲ್ ಡ್ರಿಂಕ್ಸೆ ಮಾಡ್ತೀವಿ ಎಲ್ಲ ಫ್ರಿಜ್ಜಲ್ಲಿ ಇಡೋದು ಅದರಲ್ಲಿ ಎತ್ಕೊಳ್ಳೋದು ಎಲ್ಲ ಮಾಡ್ತೀವಿ ನಾವು ಆಮೇಲೆ ಕಬಾಬ್ ಎಲ್ಲ ಬರಬೇಕು ಎಲ್ಲರೂ ದಯವಿಟ್ಟು ರಂಜಾನ್ ಹಬ್ಬಕ್ಕೆ ರಂಜಾನ್ ಹಬ್ಬ ಅಲ್ಲ ಮೆನ್ ಇರೋದು ತಿಂಗಳು ಆ ತಿಂಗಳಲ್ಲಿ ತುಂಬ ಇದು ಮಾಡ್ತೀವಿ ಒಂದೊಂದು ದಿನಾನೂ ಒಂದೊಂದು ವೈರೈಟೀಸ್ ಮಾಡ್ತೀವಿ ಒಂದು ಐಟಮ್ ಅಲ್ಲ ಅದು ನಾಲ್ಕು ನಾಲ್ಕು ಐದೈದು ಮಾಡ್ತೀವಿ ಅದರಲ್ಲಿ ತಿಂಡಿಗಳು ಆಮೇಲೆ ಮಾಮೂಲಿ ಅನ್ನ ಸಾಂಬಾರು ಮಾಡೋದು ಮಾಡಲೇಬೇಕು ಆದರೆ ಅದು ಮುದ್ದೆ ಮಾಮೂಲಿ ಮಾಡಬೇಕು ಆದರೆ ಸ್ವೀಟ್ಸ್ ಬೇರೆ ಬೇರೆದು ಸ್ವೀಟ್ಸ್ ಮಾಡ್ತೀವಿ ಹಾಲಲ್ಲಿ ಎಲ್ಲ ಇವಾಗ ಗೊತ್ತಿದೆಯಾ ಇವಾಗ ಕ್ಯಾರೆಟ್ ಬಿಟ್ರೋಟಲ್ಲಿ ಅದು ಮಾಡೋದು ಗೊತ್ತು ಸೂಜಿ ರವೆದು ಮಾಡೋದು ಗೊತ್ತು ಜಾಮೂನು ಮಾಡೋದು ಗೊತ್ತು ಇವಾಗ ಮೂಲಂಗಿಯಲ್ಲಿಯೂ ಸ್ವೀಟ್ ಮಾಡೋದು ಬಂದ್ಬಿಟ್ಟಿದೆ ಮೂಲಂಗಿಯಲ್ಲಿ ಮೂಲಂಗಿ ಅನಾನಸ್ ಸ್ವೀಟ್ ತಿರುಗ ಅನಾನಸ್ ಸ್ವೀಟ್ ಸೋರೆಕಾಯಿ ಸ್ವೀಟ್ ಎಲ್ಲ ಐಟಮ್ಸ್ ಇದೆ ಅದರಲ್ಲಿ ಸೋರೆಕಾಯಿ ತುರಿದು ತುರಿದು ಕ್ಯಾರೆಟ್ ತುರಿದೂನು ಮಾಡ್ಬೋದು ಬೀಟ್ರೋಟ್ ತುರಿದು ಮಾಡ್ಬೋದು ವಿಧಾನ ವಿಧಾನ ಇವಾಗ ವಿಧಾನ ಹೇಳಬೇಕೆಂದ್ರೆ ನಾವು ತುರ್ಕೋಬೇಕು ಫಸ್ಟ್ ಕ್ಯಾರೆಟ್ ಬೀಟ್ರೊಟಲ್ಲಿ ಯಾವ ಥರ ಬೀಟ್ರೋಟ್ ಕ್ಯಾರೆಟ್ ಸೋರೆಕಾಯಿ ಅನಾನಸ್ಸು ಅನಾನಸ್ಸು ತುರಿ ತುರಿಯೋ ಬದಲು ರುಬ್ಕೋಬೇಕು ಮಿಕ್ಸ್ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೂ ಪರವಾಗಿಲ್ಲ ಒಗ್ಗರಣೆ ಹಾಕಬೇಕು ತುಪ್ಪ ಹಾಕಬೇಕು ಆಮೇಲೆ ಅದು ದ್ರಾಕ್ಷಿ ಗೋಡಂಬಿ ಹಾಕಬೇಕು ಲವಂಗ ಚಕ್ಕೆ ಎಲ್ಲ ಚಕ್ಕೆ ಹಾಕಬೇಕು ಅಂದರೆ ಒಗ್ಗರಣೆಗೆ ಸಕ್ಕರೆ ಬೇಕು ತುಪ್ಪ ಬೇಕು ಮೇನ್ ಆಮೇಲೆ ಪ್ಲೇನ್ ಕೇಕ್ ಇದೆಯಲ್ಲ ಪ್ಲೇನ್ ಕೇಕ್ ಯೂಸ್ ಮಾಡ್ತೀವಿ ಸ್ವೀಟ್ಸ್ಗೆ ಪ್ಲೇನ್ ಕೇಕ್ ಯೂಸ್ ಮಾಡ್ತೀವಿ ನಾವು ಸ್ವೀಟ್ಸ್ಗೆ ಅದರ ಒಗ್ಗರಣೆ ಹಾಕ್ತೀವಲ್ಲ ನಾವು ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಇದು ಇದು ಸಕ್ಕರೆ ಹಾಕ್ತೀವಿ ಸಕ್ಕರೆ ಹಾಕಿಬಿಟ್ಟು ಹಾಲಲ್ಲೇ ಎಲ್ಲ ಕಾಯಿಸ್ತೀವಿ ನಾವು ಹಾಲಲ್ಲೇ ಕಾಯಿಸಬೇಕು ಹಾಲಲ್ಲಿ ಕಾಯಿಸಿ ಲಾಸ್ಟಲ್ಲಿ ನಾವು ಒಗ್ಗರಣೆ ಅದು ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡಬೇಕಾದ್ರೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಿ ಬಾದಾಮಿ ಹಾಕಿ ಅದೆಲ್ಲ ಚೆನ್ನಾಗಿ ರೆಡ್ ಕಲರ್ ಬರಬೇಕು ಬ್ರೌನ್ ಬರಬೇಕು ನಾವು ಹಾಕಿದ್ರೆ ಬ್ರೌನ್ ಆಗಿಬಿಡ್ಬೇಕು ಅದು ಹಾಕಿ ಅದರ ಮೇಲೆ ಹಾಕಿ ಬಿಡ್ತೀವಿ ಸ್ಮೆಲ್ಗೆ ಅದು ಚೆನ್ನಾಗಿರುತ್ತೆ ಅದು ಆಮೇಲೆ ಇನ್ನೊಂದು ಹೇಳ್ಬೇಕೆಂದರೆ ಇದು ಕೈಮ ಮಾಡ್ತೀರಲ್ಲ ಮಟನ್ ಕ್ಲೀನಾಗಿ ನುಣ್ಣದಾಗಿ ಇದು ಕಟ್ ಮಾಡ್ಕೋಬೇಕು ನಾವು ಫಸ್ಟ್ ಕಟ್ ಮಾಡಿಬಿಟ್ಟು ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಇದೆಯಲ್ಲ ಅದು ಹಾಕಬೇಕು ಆಮೇಲೆ ಉಪ್ಪು ಅರ್ಶಿನ ಪುಡಿ ಮೆಣ್ಸಿನ ಕಾಯಿ ಮೆಣ್ಸಿನ ಪುಡಿ ಧನಿಯಾ ಪುಡಿ ಎಲ್ಲ ಅದರಲ್ಲೇ ಮಿಕ್ಸ್ ಮಾಡಿ ಬಿಡ್ಬೇಕು ಮಿಕ್ಸ್ ಮಾಡಿದ ಮೇಲೆ ಆಮೇಲೆ ಕಡಲೇ ಕಾಯಿ ಕಡಲೇ ಪಾಪು ಇದೆಯಲ್ಲ ಅದ್ರ ಪುಡಿ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನೀರು ಯೂಸ್ ಮಾಡ್ಬಾರ್ದು ಜಾಸ್ತಿ ಗಟ್ಟಿ ಗಟ್ಟಿಯಾಗಿ ರೌಂಡ್ ರೌಂಡಾಗಿ ಉಂಡೆ ಥರ ಮಾಡ್ಕೋಬೇಕು ಇಲ್ಲದಿದ್ರೆ ಉಂಡೆಯಿಂದ ಅದು ಚಪ್ಪಟ್ಟಾ ಥರ ಒಂದು ವಡೆ ಇರುತ್ತಲ್ಲ ವಡೆ ಶೇಪ್ ಕೊಟ್ಬಿಟ್ಟು ಆಮೇಲೆ ಇದು ಹೆಂಚಿನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸವರಿ ಬಿಟ್ಟು ಎಣ್ಣೆ ಹಾಕಿ ಅದು ಒಂದೊಂದು ಎರಡೆರಡು ನಾಲ್ಕು ನಾಲ್ಕು ಅದರ ಮೇಲೆ ಹಾಕ್ಬಿಟ್ಟು ಅದು ಇದು ಗ್ಯಾಸ್ ಸ್ಟವ್ವಿಂದ ಒಲೆ ಇದೆ ಅಲ್ಲ ಬೆಂಕಿ ಬೆಂಕಿ ತುಂಬ ಅದಕ್ಕೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಬಿರ್ಯಾನಿ ಮಾಡೋಕ್ಕೂ ಅಷ್ಟೆ ಇದೆಲ್ಲ ಐಟಮ್ಸ್ ಇದೆ ಅಲ್ಲ ಅದೆಲ್ಲ ಮಾಡೋಕ್ಕೆ ಬೆಂಕಿ ಒಲೆ ಅಂಥದ್ದು ತುಂಬ ಒಳ್ಳೇದು ಆರಾಮಾಗಿ ಮಾಡ್ಬೋದು ಆರಾಮಾಗಿ ಕೂತ್ಕೊಂಡಲ್ಲಿ ಆಮೇಲೆ ಅದು ಮಾಡ್ಬೋದು ಅದರಲ್ಲಿ ಆ ಥರ ಅದು ಐಟಮ್ ಆಯ್ತಾ ಶಿಕ್ ಅದರಲ್ಲಿ ಕೈಮಾದ್ದು ಸಾಂಬಾರು ಮಾಡ್ತೀವಿ ನಾವು ಸಾಂಬಾರು ಅದು ಉಂಡೆ ಕಟ್ಕೋಬೇಕು ನಾವು ಅದು ಇದು ಮಾಡ್ತಿರಲ್ಲ ನಾವು ಮಟನ್ ಚೆನ್ನಾಗಿ ಕ್ಲೀನಾಗಿ ಒಂದೊಂದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಅರಶಿನ ಚಟ್ನಿ ಪುಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪುಡಿ ಇದು ಉಪ್ಪು ಮೆಣ್ಸಿನ ಕಾಯಿ ಪುಡಿ ಅರಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಕೋಬೇಕು ಆಮೇಲೆ ಮಾಮೂಲಿ ಮಟನ್ ಸಾರಿಗೆ ನಾವು ಹೆಂಗೆ ರೆಡಿ ಮಾಡ್ಕೋತ್ತೀವಿ ಕೊಬ್ಬರಿ ಟೊಮಾಟೊ ಈರುಳ್ಳಿ ಕೊತ್ತಂಬರಿ ಹಾಕೋಬೇಕು ಈರುಳ್ಳಿ ತುರಿದು ಸ್ವಲ್ಪ ಇಟ್ಕೋಬೇಕು ಈರುಳ್ಳಿ ಫಸ್ಟ್ ಹಾಕಬೇಕು ಎಣ್ಣೆಯಲ್ಲಿ ಅದು ಬ್ರೌನ್ ಕಲರ್ ಬಂದು ಬಿಡುತ್ತೆ ಬ್ರೌನ್ ಕಲರ್ ಬಂದಿದ್ದ ಮೇಲೆ ಇದು ಮಸಾಲೆ ಇದೆಯಲ್ಲ ಕೊಬ್ಬರಿ ಒಂದ್ಬಿಟ್ಟು ಎಲ್ಲ ಮಸಾಲೆ ಹಾಕ್ಬೋದು ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಪೇಸ್ಟ್ ಇದೆಲ್ಲ ಅದು ಹಾಕಿ ಟೊಮಾಟೋನು ಹಾಕ್ಬೋದು ಅದರಲ್ಲಿ ಟೊಮಾಟೋ ಹಾಕಿ ಕೊತ್ತೊಂಬರಿ ಎಲ್ಲ ರುಬ್ಕೊಂಡು ಇರ್ತೀವಲ್ಲ ಅದು ಹಾಕಬೇಕು ಫಸ್ಟ್ ಫ್ರೈ ಮಾಡ್ಕೋಬೇಕು ಮೆಣಸಿನ ಕಾಯಿ ಪುಡಿ ಅರ್ಶಿನ ಅದಕ್ಕೇನೆ ಹಾಕಿ ಹಾಕಿ ಹಾಕೋಬೇಕು ಚೆನ್ನಾಗಿ ಉರಿಬೇಕು ಉರಿದು ಉರಿ ಬಂದಮೇಲೆ ಲಾಸ್ಟಲ್ಲಿ ನಾವು ಕೊಬ್ಬರಿ ಹಾಕಿ ಕರೆಕ್ಟಾಗಿ ನೀರು ಸಮ ಇಡ್ಕೋಬೇಕು ಚೆನ್ನಾಗಿ ಕುದಿಯುವಾಗ ಇದು ಉಂಡೆ ಇಟ್ಕೊಂಡಿರ್ತೀವಲ್ಲಾ ನಾವು ಕೈಮಾದು ಅದು ಉಂಡೆ ಅದ್ರಲ್ಲಿ ಹಾಕ್ಬೇಕು ಕೈಮಾದು ನಾವು ರುಬ್ಕೊಂಡಿರ್ತೀವಲ್ಲ ಅಷ್ಟೆ ಆಮೇಲೆ ಮೆಂತ್ಯ ಸೊಪ್ಪು ಕಸ್ತೂರಿ ಮೇಥಿ ಅಂತ ಬರುತ್ತೆ ಅದಾದ್ರೂ ಹಾಕ್ಕೋಬೋದು ಆಮೇಲೆ ಹಸಿದು ಇದೆಯಲ್ಲ ಮೆಂತ್ಯ ಮೆಂತ್ಯ ಸೊಪ್ಪು ಅದೂನು ನಾವು ರೆಡಿಯಾಗಿ ಅದನ್ನೂ ಹಾಕ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಟೆಸ್ಟ್ ಇರುತ್ತೆ ಆಮೇಲೆ ಕೈಮಾದಲ್ಲಿ ಅದೊಂದು ಆಯ್ತಾ ಸಾಂಬಾರು ಸಾಂಬಾರು ರೆಡಿ ಇದೆ ಅದು ಅದು ನೀವು ಚಪಾತಿಗೂ ಯೂಸ್ ಮಾಡ್ಬೋದು ಮುದ್ದೆಗೂ ಯೂಸ್ ಮಾಡ್ಬೋದು ಆರಾಮಾಗಿ ತಿನ್ಬೋದು ಆಮೇಲೆ ಇದು ನಾವು ರಂಜಾನಲ್ಲಿ ಕತೀರಾವನ್ನು ಆಮೇಲೆ ಒಂದು ಇದು ಬರುತ್ತೆ ಸ್ವೀಟ್ ಅದು ಹಾಲು ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಎಲ್ಲ ಮನೆಗಳು ಹಂಚ್ತೀವಿ ಅದೆಲ್ಲ ಸ್ವೀಟ್ ಒಂದೊಂದು ಗ್ಲಾಸ್ ಎರೆಡೆರಡು ಗ್ಲಾಸ್ ಎಲ್ರಿಗೂನು ಕೊಡ್ತೀವಿ ಡೈಲಿ ಒಂದೊಂದು ಫ್ರೂಟ್ಸ್ ಕೊಡ್ತೀವಿ ಪಪ್ಪಾಯ ಫ್ರೂಟ್ಸ್ ಇದೆಯಲ್ಲ ಅದು ಕೊಡ್ತೀವಿ ಪಪ್ಪಾಯ ಕೊಡ್ತೀವಿ ಪಪ್ಪಾಯ ಫ್ರೂಟ್ಸ್ ಏನೇನಿದೆ ಬನಾನಾ ಆಪಲ್ ಎಲ್ಲ ಕೊಡಬೇಕು ಕೊಡ್ತೀವಿ ಎಲ್ಲ ಆಪಲ್ ಎಲ್ಲ ರೆಡಿ ಮಾಡಿಬಿಟ್ಟು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪೀಸಸ್ ಮಾಡ್ಕೊಂಡು ರೆಡಿ ಇಟ್ಕೋಬೇಕು ಎಲ್ರಿಗೂನು ಒಂದೊಂದು ಪ್ಲೇಟ್ ಸಾಯಂಕಾಲ ಅಷ್ಟೊತ್ತಿಗೆ ಐದು ಗಂಟೆ ಮೇಲೆ ಕೊಡ್ಬೇಕು ಅದು ತುಂಬ ಪುಣ್ಯ ಪುಣ್ಯ ಬರುತ್ತೆ ಅದು ತುಂಬ ಒಳ್ಳೆಯದು ರಂಜಾನಲ್ಲಿ ಕೊಟ್ಟರೆ ಅಂತ ಹೇಳಿದ್ದಾರೆ ಎಲ್ರೂ ಚೆನ್ನಾಗಿ ಇದರಿಂದ ನಡೀಬೇಕು ಆದ್ರೂ ತಿಂಡಿಗಳು ತಿನಿಸುಗಳು ಎಲ್ಲರಿಗೂ ಹಂಚಿ ನಾವು ತಿನ್ನಬೇಕೆಂದ್ರೆ ಅದರಲ್ಲಿ ಸಿಗೋ ಸಂತೋಷ ಎಲ್ಲಿ ಯಾಲ್ ಎಲ್ಲೂ ಸಿಗಲ್ಲ ನಿಜವಾಗ್ಲೂ ನಾವು ಎಷ್ಟು ಮುಚ್ಕೊಂಡು ಎಲ್ಲ ತಿಂತೀರಿ ಒಳ್ಳೆ ಒಳ್ಳೆ ಒಳಗಡೆ ಒಳಗಡೆನೆ ಏನು ಹೇಳ್ತಾರಲ್ಲ ಮುಚ್ಚಿದ್ದು ಏನೋ ಹೇಳ್ತಾರೆ ಅದು ಗಾದೆ ಇದೆ ಒಂದು ಆ ಥರ ಆಗ್ಬಿಡುತ್ತೆ ಎಲ್ರಿಗೂ ನಾಲ್ಕು ಜನಕ್ಕೆ ಒಬ್ಬರು ತಿನ್ನೋದು ಇಬ್ಬರು ತಿಂದರೆ ಹಂಚ್ಕೊಂಡು ಎಷ್ಟು ಸಂತೋಷ ಎಷ್ಟು ತೃಪ್ತಿ ಆಗುತ್ತೆ ಆದರೆ ನಾಲ್ಕು ಜನ ತಿನ್ನುವ ಊಟ ಒಬ್ಬರೇ ತಿನ್ನೋಕೆ ಆಗುತ್ತಾ ಆಗಲ್ಲ ಅದು ಪ್ರೀತಿಯೂ ತುಂಬ ವಿಶ್ವಾಸ ತುಂಬ ಸಂತೋಷವೂ ನಮಗೆ ಸಿಗುತ್ತೆ ಅದರ ಜೊತೆಗೆ ಪ್ರೀತಿಯಿಂದ ಇದೆ ಗೆಲ್ಬೋದು ಮನಸ್ಸು ಮನಸ್ಸಿದ್ರೆ ನನ್ನ ಅಭಿಪ್ರಾಯವಾಗಿದೆ